ಇವಾಗ ನಾವು ಎಲ್ಲಾರ ಒಂದು ಟ್ರಾವೆಲ್ ಮಾಡ್ತಿದ್ವಿ ಅಂತ ಅಂದರೆ ಟೂರಿಸಂ ಬಗ್ಗೆ ಹೇಳೋದಾದ್ರೆ ನಾವೀಗ ಒಂದು ಕಡೆ ಟ್ರಾವೆಲ್ ಮಾಡ್ತೀವಿ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ವಿ ಅಂತಂದರೆ ಆ ಗಿಡಗಳು ಮರಗಳ ಮೇಲೆ ಆಗಲಿ ನದಿಗಳ ಮೇಲೆ ಆಗಲಿ ಎಲ್ಲಾದ್ರೂ ಮೇಲಾಗ್ಲೂ ಪರಿಣಾಮ ಬೀಳ್ತದೆ ಗಿಡ ಮೇಲಾದರೆ ಒಂದು ಗಿಡ ನೆಟ್ಟಿದ್ದಾರೆ ಅಂದರೆ ಅದರ ಮೇಲೆ ಉಗಳೋದು ಆವಾಗ ಅದು ಸತ್ತೋಗತ್ತೆ ಅದು ಬೆಳಿಯಲ್ಲ ಅವಾಗೇನಾಗತ್ತೆ ಕಾಡು ನಾಶ ಆಗತ್ತೆ ಮತ್ತೆ ಗಿಡ ಬೆಳಿಯೋದು ಇಲ್ಲ ಎಲ್ಲಿ ಹುಟ್ಟತ್ತೆ ಮತ್ತೆ ಬೇರೆ ಬೇರೆ ಗಿಡಗಳೆಲ್ಲ ಹುಟ್ಟಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಆ ಥರ ಎಲ್ಲ ಮಾಡುದು ತಪ್ಪು ಮತ್ತೆ ನಾವು ಎಲ್ಲರೊಂದು ಟೂರಿಸಮ್ ಟೂರಿಸ್ಟ್ ಹೋಗಿದೀವಿ ಅಂತಂದರೆ ನಾವು ಆ ಪ್ಲೇಸನ್ನ ನಾವು ಎಷ್ಟು ಚೆನ್ನಾಗಿ ಇರ್ತೀವೋ ಅದು ಅದು ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮರಗಳು ಅಷ್ಟೇ ಅದು ನಮ್ಮ ಮನೆಗೆ ಮಂಚಕ್ಕೇಂತ ಮರ ಮಾಡ್ಸ್ಬೇಕು ಮರ ಬೇಕು ಅಂತ ಅವರು ಹೋಗ್ಬಿಟ್ಟು ಮರ ಕರ್ಕೋಬರೋದು ಮರ ಕಡಿದುಬಿಟ್ಟು ಈ ಥರ ಮಾಡಿಸೋದು ಸೋಫಾ ಸೆಟ್ ಮಾಡಿಸೋದು ಅದೆಲ್ಲ ಮಾಡೋದು ನಿಲ್ಲಿಸಬೇಕು ಯಾಕಂದರೆ ಮರ ಇದ್ದು ಗಿಡ ಮರಗಳು ಇದ್ದರೆ ಮಳೆ ಬರತ್ತೆ ಮಳೆ ಬರಬೇಕಂದ್ರೆ ನಾವದನ್ನು ಬೆಳೆಸಬೇಕು ಮಳೆ ಇಲ್ಲ ಅಂದರೆ ರೈತ್ರುಗೇನು ಇರಲ್ಲ ರೈತರಿಗೆ ಇಲ್ಲ ಅಂದರೆ ಜನ್ರಿಗೆ ಊಟ ಇರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಒಂದರಿಂದ ಒಂದು ಪ್ರಾಬ್ಲಮ್ಸ್ ಆಗತ್ತೆ ಅದನ್ನ ನಾವು ಸಾಲ್ವ್ ಮಾಡಬೇಕೆಂದ್ರೆ ನದಿಗಳಲ್ಲಾದರೆ ನದಿಗಳಿಗೆ ಹೋದರೆ ಬಟ್ಟೆ ಎಸಿಯೋದು ಅಲ್ಲೇ ಉಗುಳೋದು ಆಮೇಲೆ ಗಲೀಜು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಆ ಥರದೆಲ್ಲ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಅವನ್ನು ಅದರೊಳಗೆ ತುಂಬ ಜೀವಿಗಳೆಲ್ಲ ಇರತ್ತೆ ಅಕ್ವಾಟಿಕ್ ಅನಿಮಲ್ಸ್ ಅಂತ ಅಂತಾರೆ ಅವು ಕೂಡ ಸಾಯ್ತಾವೆ ಆಮೇಲೆ ನಾವು ಅದನ್ನು ನೀರು ಕೂಡ ಕುಡಿತೀವಿ ಅದು ಫಿಲ್ಟ್ರಾಗಿ ಬರುತ್ತೆ ಅನ್ನೋದು ನಮಗೆ ಡೌಟು ಕೆಲವರ ಮನೆಲಿ ಫಿಲ್ಟರ್ ಇರತ್ತೆ ಕೆಲವರ ಮನೆಲಿ ಫಿಲ್ಟರ್ ಇರಲ್ಲ ಅದನ್ನು ಕುಡಿದು ಮತ್ತೆ ಆರೋಗ್ಯ ಹಾಳಾಗುತ್ತೆ ಆ ಥರದ್ದೆಲ್ಲ ಆಗಬಾರದು ಅಂದರೆ ನಾವು ಎಚ್ಚರವಾಗಿದ್ದರೆ ಆ ಥರ ಎಲ್ಲ ಆಗುದು ತಪ್ಪತ್ತೆ ಅಂತ ಹೇಳ್ತಾರೆ ಹೇಳ್ತೀವಿ ಮತ್ತೆ ಮತ್ತೆ ಕೆಲವಷ್ಟು ಜನ ಹಾಗೇ ಮಾಡ್ತಾರೆ ಅದನ್ನಾವು ನೋಡ್ತಾ ಇದ್ದೀವಿ ಅಂದರೆ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ